ಹಲೋ ನಮಸ್ತೆ ಸರ್ ಹಾಂ ನಮಸ್ತೆ ಸರ್ ಹೇಳಿ ಸರ್ ನಮ್ಮಿಂದ ಏನಾಗ ಹಾಂ ಸರ್ ಗಾರ್ಮೆಂಟ್ಸ್ ಜೊತೆ ಶಾಪ್ ಕೂಡ ಇದೆ ಸರ್ ಹೇಳಿ ಹೌದೌದು ಬಟ್ಟೆ ಶಾಪ್ ಇದೆ ಸರ್ ಹೇಳಿ ಏನು ಹೆಲ್ಪ್ ಆಗಬೇಕಿತ್ತು

ಹಾಂ ಹಾಂ ಅಯ್ಯ ಅನುಕೂಲ ಇದೆ ಸರ್ ನಮ್ಮಲ್ಲೇ ಆ ಒಂದು ಫೆಸಿಲಿಟಿ ಇಟ್ಟಿದ್ದೀವಿ ಸೊ ನೀವು ಬಂದುಬಿಟ್ಟು ಅಳತೆಗಳನ್ನು ಕೊಟ್ಟರೆ ಸೊ ಎರಡು ದಿನದಲ್ಲಿ ಅನುಕೂಲ ಮಾಡಿಕೊಡ್ತೀವಿ ಸರ್ ರೆಡಿ ಮಾಡಿ

ಹಾಂ ಹಾಂ ಹಾಂ ಹಾಂ ಸರ್ ನಿಮ್ಮ ಹೆಸ್ರು ಗೊತಾಗಲಿಲ್ಲ ಸರ್ ನನಗೆ ಓಹ್ ನೀವು ಮೊನ್ನೆ ಬಂದಿದ್ದಿರಲ್ಲ ಸಂಕ್ರಾತಿಗೆ ಬಟ್ಟೆ ಒಯ್ಯಬೇಕು ಅಂತ ಹಾಂ ಅದೆ ಅದೆ ಅವ್ರು ಅವರು ನಿಮ್ಮ ಓಕೆ ಓಕೆ ಸರ್ ನಿಮ್ಮ ವೈಫು ಫೋನ್ ಮಾಡಿದ್ದರು ಸರ್ ಅವರೇನೋ ಬಟ್ಟೆ ಎಕ್ಸ್ಚೇಂಜ್ ಮಾಡುದು ಇದೆ ಅಂತ ಹೇಳ್ತಿದ್ದರು ಸರ್ ಅದೇ ಹೇಳ್ತಿದ್ದರು ಸರ್ ಈಗ ಬಟ್ಟೆ ಎಕ್ಸ್ಚೇಂಜ್ ಮಾಡಬೇಕಂದ್ರೆ ಆ್ಯಕ್ಚುಲಿ ನಮ್ಮ ಒಂದು ಶಾಪಲ್ಲಿ ಒಂದು ಫೆಸಿಲಿಟಿ ಇಟ್ಟಿಲ್ಲ ಸರ್ ನಾವು ಯಾಕಂದರೆ ನಿಮ್ಗೆ ಗೊತ್ತಿರೋ ಹಂಗೆ ಓನ್ ಗಾರ್ಮೆಂಟ್ಸ್ ಇದೆ ಅದ್ರ ಜೊತೆ ಏನಂತಂದರೆ ಅವೆಲೆಬಿಲಿಟಿ ನಾವು ಏನು ಕೊಟ್ಟಿದ್ದೀವಿ ಅಂದರೆ ಅಳತೆ ಕೊಟ್ಟೋದರೆ ರೆಡಿಮೇಡ್ ಕೊಡ್ತೀವಿ ಓಕೆನಾ ಹಾಗಾಗಿ ನಾವು ಎಕ್ಸ್ಚೇಂಜ್ ಇಟ್ಟಿಲ್ಲ ಬಟ್ ನೀವು ನಮ್ಮ ತೀರಾ ಹತ್ತಿರದ ಕಶ್ಟಮರ್ ಆಗಿರೋದರಿಂದ ನಿಮಗೆ ಅಂತ ಒಂದು ಆಫರ್ ಅಂತ ಕೊಡ್ಬೌದು ಅದರದ್ದು ನೀವೇನಾದರೂ ಅದನ್ನು ಉಪಯೋಗ ಮಾಡಿದ್ದೀರಾ ಅಥ್ವಾ ಬಿಲ್ ಅದು ಏನಾದರೂ ಎತ್ತಿ ಎತ್ತಿಟ್ಟಿದ್ದೀರಾ ಅಥವಾ ಕಳ್ಕೊಂಡಿದ್ದೀರಾ ಸರ್ ಓಹ್ ಅಂದರೆ ನಮ್ಮ ಹ್ಞೂ ಹ್ಞೂ ಓಕೆ ಅಂದರೆ ಬಿಲ್ ಇದ್ದರೆ ತುಂಬ ಹೆಲ್ಪ್ ಆಗುತೆ ಸರ್ ಓಕೆ ಓಕೆ ಓಕೆ ತ್ಯಾಂಕ್ ಯು ಸರ್